ಹಾಂ ಹೇಳಿ ಮೇಡಮ್ ಹಾಂ ಹಾಂ ಯಾ ಯಾಕೆ ಮೇಡಮ್ ಏನಾಯ್ತು

ಆಂ ಆಂ ಹಾಂ ಹಾಗಾ ಆಗ ಆಗೋಕ್ಕೆ ಆಗೊಲ್ಲ ಆಗೋದಿಲ್ವಲ್ಲ ಮೇಡಮ್ ಕ್ಯಾನ್ಸಲ್ ಮಾಡೋದ್ದಿಕ್ಕೆ ನೀವು ಮೊದಲೇ ತಿಳಿಸ್ಬೇಕಲ್ವ ಹಾಂ ಹುಷಾರಿಲ್ಲ ಅಂದ್ರೂ ಸರಿ ಅಂದ್ರೀಗ ನಾವು ಆ ನಿ ನಿಮ್ಮ ಟೈಮ್ಗೆ ನಾವು ಬುಕ್ ಮಾಡಿಬಿಟ್ಟಿರ್ತೀವಲ್ವ ಬಸ್ನ ಈಗ ಸಡನ್ನಾಗಿ ಕ್ಯಾನ್ಸಲ್ ಮಾಡ್ಸಿದ್ರೆ ನಾ ನಿಮಗೆ ಅಮೌಂಟ್ ಈಗ ಅಡ್ವಾನ್ಸ್ ಕೊಟ್ಟಿರೋದು ವಾಪಾಸ್ ಬರೋದಿಲ್ಲ ಮೇಡಂ ಪುನಃ ನೀವು ಹೊಸ್ದಾಗಿ ಬುಕ್ ಮಾಡಬೇಕಾಗುತ್ತೆ ಆಗೇನು ಮಾಡ್ತೀರಿ ಅಂತ

ಆಂ ಆಂ ಆಂ ಸರಿ ಈಗ ಮತ್ತೆ ಬುಕ್ಕಿಂಗ್ ಮಾಡೋದಕ್ಕೆ ನಿಮಗೆ ಯಾವ ಡೇಟ್ ಬೇಕು ಮೇಡಮ್ ಆರನೇ ತಾರೀಕಾ ಹಾಂ ಎಷ್ಟು ದಿನ ಮೇಡಮ್

ಸರಿ ಮೇಡಂ ಪುನಃ ಇದು ಕ್ಯಾನ್ಸಲ್ ಆದರೆ ಪುನಃ ನಿಮಗೆ ಪುನಃ ಅಡ್ವಾನ್ಸ್ ಕೊಟ್ಟಿರೋದು ವಾಪಾಸ್ ಬರೋದಿಲ್ಲ ಆಮೇಲೆ ಅದೇ ಆಂ ಸರಿಯಾ ಈ ಯಾಕ್ಗೊತ್ತೆ ಈಗ ನಮ್ಮ ಕಂಪ್ನಿ ಚೆನ್ನಾಗಿ ಗುಡ್ ಸರ್ವಿಸ್ ಕೊಡ್ತಾ ಬಂದಿದೆ ಈ ರೀತಿ ನೀವು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಪುನಃ ಅದು ಆ ಟೈಮ್ಗೆ ನಮಗೆ ಬೇರೆ ಬುಕಿಂಗ್ ಇರುತ್ತೆ ಆಗ ನಿಮ್ಗೂ ಆ ಕಳ್ಸೊದಕ್ಕೆ ಆಗೋಲ್ಲ ಅವ್ರಿಗೂ ನಾವು ಇದ್ಮಾಡ್ತ ಇದ್ಮಾಡಬೇಕಾಗುತ್ತೆ ತೊಂದರೆಯಾಗುತ್ತೆ ಅಂತ ಅಷ್ಟೇ ಹಾಂ ಆಂ ಆಂ ಸರಿ ಮೇಡಂ ತ್ಯಾಂಕ್ ಯು ಮೇಡಮ್